ನಾನು ಈಜು ಕೊಳದಲ್ಲಿ ಈಜು ಕಲ್ತಿದ್ದಂದ್ರೆ ನಾವು ಸ್ಕೂಲ್ಗೆ ಹೋಗ್ತಿದ್ದೆವು ಆ ಟೈಮಲ್ಲಿ ನಮ್ಮದು ಒಂದು ಹಾಸ್ಟೆಲು ಓದ್ತಿದ್ದಿದ್ದೆಲ್ಲ ಆವಾಗ ಎಲ್ಲರೂ ರಜೆಗಳಲ್ಲಿ ಈಜುಕ್ಕೆ ಹೋಗೋರು ಸ್ವಿಮ್ಮಿಂಗ್ ಮಾಡೋಕ್ಕೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗೋರು ನನಗೆ ಈಜು ಹೊಡೆಯಕ್ಕೆ ಬರ್ತಿರ್ಲಿಲ್ಲ ಎಲ್ಲರೂ ಮುಳ್ಗೋದು ನೋಡಿ ಆಸೆ ಆಗ್ತಿತ್ತು ಹಾಗೆ ನನ್ನ ಫ್ರೆಂಡ್ಸು ತುಂಬ ಫ್ರೆಂಡ್ಸ್ ಇದ್ದರು ಹಿಂದುಗಡೆಯಿಂದ ಬಂದು ನನ್ನನ್ನು ದೂಕಿಬಿಟ್ಟ ಬಾವಿ ಪಕ್ಕದಲ್ಲೇ ನಿಂತಿದ್ದೆ ನಾನು ದೊಡ್ಡ ಬಾವಿ ಬಾವಿ ಪಕ್ಕದಲ್ಲೇ ನಿಂತಿದ್ದರು ಆದರೆ ನೀರಿಗೆ ಬಿದ್ದಾಗ ಈ ಥರ ಮಾಡಿ ಅಂತ ಹೇಳಿದ್ರು ನಾನು ಆವಾಗ ಎರಡು ಕೈನು ಬಡ್ದ್ಬಿಟ್ಟು ಕಾಲನ್ನೂ ಹಿಂದೆ ಮುಂದೆ ಮಾಡಿದಾಗ ಬಾವಿ ಒಳಗಡೆ ಬಿದ್ದೋನು ಮೇಲುಗಡೆ ಬಂದುಬಿಟ್ಟೆ ಆವಾಗ ಹೇಳಿದ್ರು ಮೇಲುಗಡೆ ನಿಂತಿದ್ದರು ಈಜು ಈ ಥರ ಕೈ ಹಿಂದೆ ಮುಂದೆ ಮಾಡು ಹಿಂದೆ ಮುಂದೆ ಮಾಡು ಅಂತ ಆವಾಗ ಮಾಡಿದೆ ಆವಾಗಲೇ ಈಜು ಕಲ್ತಿದ್ದು ನಾನು ಅದೇ ಫಸ್ಟ್ ಈಜು ಕಲಿತಿದ್ದು ಆವಾಗ ಈಜು ಕಲಿತಾದ್ಮೇಲೆ ಆಮೇಲೆ ನಮ್ಮದು ಊರು ಊರ ಪಕ್ಕದಲ್ಲೇನೇ ಕಾಲುವೆ ಇದೆ ಆವಾಗ ಯಾವಾಗ್ಲು ಈಜು ಹೊಡಿಯಕ್ಕೆ ಹೋಗೋವೋ ನಾವಲ್ಲಿ ತುಂಬ ಫ್ರೆಂಡ್ಸ್ ಈಜು ಹೊಡೆಯಕ್ಕೆ ಹೋಗೋದು ಮನೆ ಕೆಲಸನೇ ಮಾಡ್ತಿರ್ಲಾ ಈಜು ಹೊಡೆಯಕ್ಕೆ ಹೋಗೋವೋ ಸ್ವಿಮ್ಮಿಂಗ್ ಹೊಡ್ಯಕ್ಕೆ ಆಮೇಲೆ ಒಂದು ದಿವಸ ಈಜು ಕಲಿತಾದ್ಮೇಲೆ ನಾನು ಒಂದು ಹುಡುಗನ ಪ್ರಾಣಾನು ಕಾಪಾಡಿದೆ ಅವನಿಗೆ ಈಜು ಬರ್ತಿರ್ಲಿಲ್ಲ ಬಿದ್ದೋಗಿಬಿಟ್ಟ ಅವ್ನು ಬಿದ್ದಿದ ತಕ್ಷಣ ಹಿಂದುಗಡೆನೇ ನಾನು ಬಟ್ಟೆ ಏನೂ ಬಿಚ್ಚಾಕದೇನೇ ಹಾಗೆ ಬಿದ್ದು ಆ ಹುಡುಗನ ತಲೆ ಕೂದಲು ಹಿಂಗೆ ಹಿಡ್ಕೊಂಡು ಮೇಲುಗಡೆ ಎತ್ಕೊಂಡು ಬಂದೆ ಆವಾಗ ಈಜು ಕಲ್ತ್ಲಾಗಿ ಈಜು ಕಲಿಯೋದು ತುಂಬ ಒಳ್ಳೆಯದು ಒಂದು ಇನ್ನೊಂದು ಏನಪ್ಪ ನಮ್ಮ ಬಾಡಿಗೆ ಎಲ್ಲ ಪಾರ್ಟ್ಸ್ಗೂ ತುಂಬ ಎಕ್ಸಸೈಸ್ ಆಗುತ್ತೆ ಈಜು ಕಲಿಯೋದು ಅದಕ್ಕೆ ನನಗೆ ಇಷ್ಟಪಟ್ಟು ಈಜನ್ನ ಇಷ್ಟಪಟ್ಟಿದ್ದು ಇವಾಗ್ಲು ನಮಗೆ ಒಂದು ಮೂವತ್ತಾರು ವರ್ಷ ಮೂವತ್ತೈದು ವರ್ಷ ಅಂದರೆ ನಾವು ರಜೆಗಳಲ್ಲಿ ಭಾನುವಾರ ಹೊ ಬಂತು ಅಂದರೆ ನಾವು ಬಾವಿಗಳು ಹುಡಿಕೊಂಡು ಹಳ್ಳಿ ಸೈಡಲ್ಲಿ ನಾವು ನೀರು ಮುಳುಗೋಕ್ಕೆ ಹೋಗ್ತೀವಿ ಈಜು ಹೊಡಿಯೋಕ್ಕೆ ಹೋಗ್ತೀವಿ ಈಜು ಅಂದರೆ ನಮಗೆ ತುಂಬ ಇಷ್ಟ ಈಜು ಹೊಡಿಯೋಕ್ಕೆ ಅದೂ ಏನು ಒಬ್ಬರೇ ಹೋಗಲ್ಲ ನಾವು ಫ್ರೆಂಡ್ಸ್ ಒಂದು ಏಳು ಎಂಟು ಜನ ನಾವು ಹೋಗ್ತೀವಿ ಈಜು ಹೊಡಿಯೋಕ್ಕೆ ಅಲ್ಲಿ ಹೇಗೆ ಗೊತ್ತಾ ಈಜು ಹೊಡ್ಯಕ್ಕೆ ಹೋಗಬೇಕು ಅಂದರೆ ನಾವೆಲ್ಲ ತುಂಬ ಸಾಂಪು ಗೀಂಪು ತಗೊಂಡು ಎಲ್ಲ ಸ್ನಾನ ಮಾಡಕ್ಕೆ ಹೋದಂಗೆ ಅಲ್ಲಿ ಈಜು ಹೊಡಿಯಕ್ಕೆ ಹೋಗೋದು ನಾವಲ್ಲಿ ತುಂಬ ಚೆನ್ನಾಗಿರುತ್ತೆ ನಾವು ಊರಲ್ಲಿ ಹಳ್ಳೀಲಿದ್ದಾಗಂತೂ ಡೈ ಹೆಚ್ಚು ಕಡಿಮೆ ಡೈಲಿ ಸ್ನಾ ಅಷ್ಟೆ ಡೈಲಿ ಹೋಗುವ ಈಜು ಹೊಡಿಯೋಕ್ಕೆ ಸ್ವಿಮ್ಮಿಂಗ್ ಮಾಡಕ್ಕೆ ಡೈಲಿ ಹೋಗುವ ಅಲ್ಲಿ ನಮ್ಮ ಹಳ್ಳಿಗಳಲ್ಲಾದರೆ ಬಾವಿಗಳಿದೆ ಆ ಬಾವಿಗಳ ಪಕ್ಕ ಅಕ್ಕ ಪಕ್ಕದಲ್ಲೆಲ್ಲ ಈಜು ಹೊಡಿಯೋದು ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಈಜು ಹೊಡ್ಯಕ್ಕೆ ಅಕ್ಕಪಕ್ಕದಲ್ಲಿ ಸುಮಾರು ಬಾವಿಗಳಿದೆ ಎಲ್ಲ ಬಾವಿಗಳಿಗೂ ಹೋಗುವ ಎಲ್ಲ ಬಾವಿಗಳಲ್ಲೂ ನೀರು ನಮ್ಮ ಮಂಡ್ಯ ಸೈಡ್ ಅಂದರೆ ತುಂಬ ನೀರಿರುತ್ತೆ ಅಲ್ಲಿ ನೀರು ಮುಳುಗೋಕೆ ತುಂಬ ಚೆನ್ನಾಗಿರುತ್ತೆ ನಮಗೆ ಈಜು ಅಂದರೆ ತುಂಬ ಇಷ್ಟ ನಮ್ಗೆ ಈಜು ನಮಗೆ ಈಜು ಬರಲಾಗಿ ನಾವು ಒಂದು ನಾಲ್ಕೈದು ಜನಕ್ಕೆ ಈಜನ್ನು ಕಲ್ಸ್ಕೊಟ್ಟಿದೀವಿ ಈ ಈ ರೀತಿಯೆಲ್ಲ ಈ ರೀತಿ ಹೊಡಿ ಅನ್ಬಿಟ್ಟು ಅಮೇಲೆ ನಾವು ಈಜು ಹೊಡಿಯೋದೇನು ಸಣ್ಣಪುಟ್ಟ ಬಾವಿಗಳು ದೊಡ್ಡ ದೊಡ್ಡ ಬಾವಿಗಳ್ಗೆ ಹೋಗಿ ದೊಡ್ಡ ಮಿಷೀನ್ ಮನೆಗಳ ಮೇಲಿಂದ ನಾವು ಈಜು ಈಜು ಹೊಡಿತೀವಿ ಅಷ್ಟು ದೂರದಿಂದ ಡೈ ಹೊಡಿತೀವಿ ಈಜು ಹೊಡಿತೀವಿ ನಮ್ಮ ಒನ್ ಒನ್ ಟೈಮು ಮಾರ್ನಿಂಗ್ ಮಾರ್ನಿಂಗ್ ಆರೂವರೆ ಏಳು ಗಂಟೆಗೇ ಎದ್ದು ಈಜು ಹೊಡಿಯಕ್ಕೆ ಹೋಗ್ತೀವಿ ನಾವು ತುಂಬ ಅದರಲ್ಲೂ ನಮಗೆ ಈಜು ಅಂದರೆ ತುಂಬ ಇಷ್ಟ ನೀರು ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ ಅದರಲ್ಲೂ ನನ್ನ ಮಗನ್ನ ಸ್ವಿಮ್ಮಿಂಗ್ ಸೇರಿಸ್ಬೇಕು ಅನ್ಕೊಂಡಿದಿವೀಗ ನೀರು ಅಂದರೆ ತುಂಬ ಇಷ್ಟ ನಮಗೆ ಸ್ವಿಮ್ಮಿಂಗ್ ಮಾಡಕ್ಕೆ ನನ್ನೊಬ್ಬ ಫ್ರೆಂಡನ್ನು ಕಾಪಾಡಿದೀನಿ ಅವನು ಕೊಚ್ಚ್ಕೊಂಡು ಹೋಗ್ತಾ ಇದ್ದ ನೀರಲ್ಲಿ ನಮಗೆ ಈಜು ಬರಲಾಗಿ ಇನ್ನೊಬ್ಬನ್ನ ಎಳ್ಕೊಂಡು ಬಂದಿದ್ದೀನಿ ತಲೆ ಮು ಕೂದಲು ಹಿಡ್ಕೊಂಡ್ ಬಂದು ಈಜು ಈಜಿದ್ದರಿಂದ ನನಗೆ ತುಂಬ ಇಷ್ಟ ಸ್ವಿಮ್ಮಿಂಗ್ ಅಂದರೆ